ಹಲೋ ಹೇಳಿ ಹಾಂ ಹೌದು ರೀ ಇದು ಶ್ರಾವಣಿ ಕಿರಾಣಿ ಸ್ಟೋರ್ಸ್ ಹೌದಾ ಹಾಂ ಹಾಂ ಹಾಂ ಹಾಂ ಇಲ್ಲ ಇಲ್ಲ ರೀ ಮೇಡಮ್ ನಾವು ಒಂದು ಸ್ವಲ್ಪ ಫಂಕ್ಷನ್ ಐತಿ ನಾನು ಇರಲ್ಲ ನಾನು ಹೊರಗೆ ಹೊಂಟೀನಿ ಏನೇನು ಬೇಕಾಗಿತ್ತು ಹೇಳಿ ರೀ ಮೇಡಮ್ ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಕಳ್ಸೋಕೆ ಹಾಂ ಹಾಂ ಮೇಡಮ್ ನಾನು ನಮ್ಮ ಅಲ್ಲಲ್ಲ ಹುಡ್ಗರು ಇರ್ತಾರಲ್ಲ ಕೆಲಸ ಮಾಡೋಕೆ ಅಂಗ್ಡಿಯಾಗ ಅವ್ರ ಕೈಲೇ ಕಳ್ಸ್ತೀನಿ ಅಂತ ನಾನು ಲಿಸ್ಟ್ ಮಾಡ್ಕೊಳ್ತೀನಿ ಏನೇನು ಬೇಕು ಹೇಳ್ರೀ ಮೇಡಮ್ ಹಾಂ ರೀ ಸರಿ ಹ್ಞೂ ರೀ ಹ್ಞೂ ರೀ ಹಾಂ ಜಾಮೂನು ಬಯ್ ಒನ್ ಗೆಟ್ ಒನ್ ಫ್ರೀ ಅದಾವ ನೋಡಿರಿ ಕೊಳ್ಳ ಕಳಿಸ್ಲೇನು ಹಾಂ ರೀ ಸರಿ ಮತ್ತು ರೀ ರವೆ ಹಾಂ ಆಫರ್ನಾಗ ಐತ್ರಿ ಜಾಮೂನು ಪ್ಯಾಕೆಟ್ ಅದ್ರ ಜೊತೆಗೆ ಇವು ನಮ್ಮ ಬಾತ್ರೂಮ್ ತಿಕ್ಕು ಬ್ರಶನು ಬರ್ತಾವೆ ರೀ ಜಾಮೂನಿಗೆ ಅಲ್ಲರಿ ಜಾಮೂನು ಜೊತೆಗೆ ಅಲ್ರಿ ಅವು ಅಲ್ಲ ಬಾತ್ರೂಮ್ ತಿಕ್ಕು ಬ್ರಶ್ ಬ್ರಶ್ ಅವು ಸಪ್ರೇಟಾ ಅದಾವ ರೀ ಅವು ಆಫರ್ನಾಗ ಅದಾವ ಹಾಂ ಹೌದಾ ಸರಿ ರೀ ಹ್ಞೂ ಹಾಂ ಹಾಂ ಮೈಸೂರು ಸ್ಯಾಂಡಲ್ ಸೋಪೂ ಅಕ್ಕಿ ಮತ್ತೆ ಮತ್ತು ಎಷ್ಟು ಕಳಿಸ್ಲಿ ರೀ ಅಕ್ಕಿ ಎಷ್ಟು ಬೇಕು ಹೌದಾ ಹಾಂ ಹೌದಾ ಹಾಂ ಆಮೇಲೆ ನಾಳೆಯಿಂದ ನಮ್ದು ನಮ್ಮ ಕಿರಾಣಿ ಅಂಗ್ಡ್ಯಾಗೆ ನಾವು ಹಾಲನ್ನು ಇಡಾಕತ್ತೀವಿ ರೀ ಹಾಲು ನಾಳೆಗೆ ಬೆಳಗ್ಗೆ ನಿಮ್ಗೆ ಬೇಕೆಂದ್ರೆ ಕಳಿಸ್ತೀನಿ ನೋಡಿರಿ ಹಾಂ ಓಕೆ ಹಾಂ ರೀ ಹಾಂ ಮೊಸ್ರು ಇರುತ್ತೆ ರೀ ಹಾಲು ಮೊಸರು ಬೆಣ್ಣೆ ಚೀಸ್ ಹಾಂ ಹೌದು ಹೌದು ರೀ ಬೆಣ್ಣೆ ಸರಿ ಸರಿ ಮೇಡಮ್ ಹಾಂ ಎಲ್ಲ ಸೇರಿ ಟೋಟಲಾಗಿ ಒಂದು ನಾಲ್ಕುವರೆ ಸಾವರ ಆಗುತ್ತೆ ಮೇಡಮ್ ನಾಲ್ಕು ಸಾವಿರ್ದ ಐದು ನೂರು ಹಾಂ ಫೋನ್ ಪೇ ಮಾಡಿಬಿಡಿ ಮೇಡಮ್ ನಂದು ಇದೆ ನಂಬರ್ ನೀವೇನು ಕಾಲ್ ಮಾಡಿದ್ದೀರಲ್ಲಇದೇ ನಂಬರಿಗೆ ಫೋನ್ ಪೇ ಮಾಡಿ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ನಿಮ್ಗೆ ಕಳಿಸ್ತೀನಿ ಓಕೆ ಸರಿ ಮೇಡಮ್ ತ್ಯಾಂಕ್ ಯು ಹಾಂ